ಹಲೋ ಸರ್ ನಾನು ಟೂರಿಸ್ಟ್ ಪ್ಲೇಸ್ಗೆ ಬಂದಿದ್ದೀನಿ ಮಂಗಳೂರಿಂದ ಹಾಂ ನನ್ನ ಹೆಸರು ರಾಜಮ್ಮ ಅಂತ ಮ ನಾನು ಅದು ನೋಡಬೇಕು ನನಗೆ ತುಂಬ ಇಷ್ಟ ಸರ್ ಅಲ್ಲಿ ಒಂದು ಪ್ರಕೃತಿಯನ್ನು ನೋಡಬೇಕು ಪ್ರಾಣಿಗಳು ನೋಡಬೇಕು ಆದರೆ ನನಗೆ ಸ್ವಲ್ಪ ಗೈಡ್ ಮಾಡಬೇಕು ಸರ್ ನನಗೆ ಅಲ್ಲಿ ಬರುವಂಥ ಜಾಗ ಗೊತ್ತಿಲ್ಲ ಹ್ಞೂ ಹ್ಞೂ

ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಸರ್ ಮತ್ತು ಅಲ್ಲಿನ ನೇಚರು ಅಂದರೆ ಆ ಪ್ರಕೃತಿ ಆ ತುಂಬ ನನಗೆ ಅಲ್ಲೆಲ್ಲ ಒಂದು ಫೋಟೋ ತೊಗೋಬೇಕು ಮತ್ತು ಒಂದು ಅಲ್ಲಿ ಅಲ್ಲಿಯೇ ಒಂದು ಕಡೆ ಒಂದು ಇರೋ ಸ್ಥಳದಲ್ಲಿ ಸ್ಟೇ ಆಗಿ ಸಂಪೂರ್ಣವಾಗಿ ಒಂದು ದಿನ ಇದ್ದು ಅದು ಬೆಳಿಗ್ಗೆ ಸಂಜೆಯಲ್ಲಿ ಹೇಗಿರುತ್ತೆ ವಾತಾವರಣ ರಾತ್ರಿ ಹ್ಞೂ ಹ್ಞೂ

ಹ್ಞೂ ಸರ್

ಹ್ಞೂ ಹ್ಞೂ

ಹ್ಞೂ

ಹಾಂ ಸರ್ ನೀವು ಮಾಹಿತಿನ ಕೊಟ್ಟಿದ್ದಕ್ಕೆ ತುಂಬಾ ತ್ಯಾಂಕ್ಸ್ ಸರ್ ನನಗೆ ಇದು ಒಳ್ಳೆ ಗೈಡ್ ಕೊಟ್ಟಿರಿ ಅದಕ್ಕೆ ನಿಮಗೆ ವಂದನೆಗಳು ಸರ್ ಓಕೆ ಸರ್ ಹಾಂ ಆಯ್ತು ಹಾಂ ಓಕೆ ಸರ್ ಓಕೆ ಆಯ್ತು